ನಮ್ಮ ರಾಜ್ಯ ಕರ್ನಾಟಕದ ಮಾತೃ ಭಾಷೆ ಬಂದು ಕನ್ನಡ ಆಗಿರುತ್ತೆ ಆದರೆ ಕರ್ನಾಟಕದಲ್ಲಿ ತುಂಬ ರೀತಿಯ ಜನಾಂಗದ ಜನರಿದ್ದಾರೆ ಆ ಹೊರ ರಾಷ್ಟ್ರದಿಂದ ಬಂದಿರೋರು ಇರ್ತಾರೆ ಹೊರ ದೇಶದಿಂದ ಬಂದಿರೋರು ಇದ್ದಾರೆ ಆದರೆ ಆ ಕನ್ನಡ ಉಳಿವಿಕೆ ಕಮ್ಮಿ ಆಗ್ತಿದೆ ಅನ್ನೋದಿಸ್ಕೊಕ್ಕೆ ಹೇಳೋದು ಅನ್ನೋದು ನಮ್ಮ ತಪ್ಪು ನಮ್ಮಲ್ಲೇ ಇದೆ ಯಾಕೆಂದ್ರೆ ನಾವು ಕನ್ನಡಿಗರಾಗಿ ಕನ್ನಡ ಮಾತಾಡೋದನ್ನು ಕಮ್ಮಿ ಮಾಡ್ತಾ ಇದ್ದೇವೆ ನಮ್ಮ ಸಂಸ್ಕೃತಿಯನ್ನು ಬೆಳೆಸೋದನ್ನು ಕಮ್ಮಿ ಮಾಡ್ತಿದ್ದೇವೆ ಇವಾಗ ಹೆಚ್ಚಿಗೆ ಹೇಳೋದಾದರೆ ಬೆಂಗಳೂರು ಮೈಸೂರಲ್ಲಿ ಇರೋ ಜನಗಳು ಹೊರ್ಗ ಹೊರಗಡೆಯಿಂದ ಬಂದಿರೊ ಮನುಷ್ರಿಗೆ ನಮ್ಮ ಭಾಷೆನ ಹೇಳ್ಕೊಡೋದು ಅವ್ರ ಕರ್ತವ್ಯ ಆಗಿರುತ್ತೆ ಆದರೆ ಅವ್ರೇನು ಮಾಡ್ತಿದಾರೆಂದ್ರೆ ಅವ್ರ ಭಾಷೆ ಕಲಿಯೋದರಲ್ಲಿ ಅವ್ರು ಮುಳುಗ್ತಾಯಿದ್ದಾರೆ ಅವ್ರಿಗೆ ಗೊತಾಗ್ತಿಲ್ಲ ಅವರು ನಮ್ಮ ಭಾಷೆನ ಕಲಿಯೋಕ್ಕೆ ಅವ್ರು ಇಷ್ಟ ಪಡ್ತಿಲ್ಲ ನಾವು ಏನಕ್ಕೆ ಅವ್ರ ಭಾಷೆ ಕಲಿಬೇಕು ಅಂತ ಅವ್ರಿಗೆ ಗೊತಾಗ್ತಿಲ್ಲ ಅದು ಏನು ಫ್ಯಾಷನಂತನಾರು ಹೇಳ್ಬೌದು ಇವಾಗ ಇಂಗ್ಲಿಷಲ್ಲಿ ಮಾತಾಡೋದೆ ಫ್ಯಾಷನ್ ಆಗೋಗಿಬಿಟ್ಟಿದೆ ಇಂಗ್ಲೀಷ್ ಮಾತಾಡೋದು ತಪ್ಪಲ್ಲ ನಮ್ಮ ಸಂಸ್ಕೃತಿ ನಮ್ಮ ಭಾಷೆನ ಇನ್ನೊಬ್ರಿಗೆ ಬಿಟ್ಟು ಕೊಡೋದು ತುಂಬ ತುಂಬ ದೊಡ್ಡ ತಪ್ಪು ಅಂತ ನನ್ನ ಅಭಿಪ್ರಾಯ ನಮ್ಮ ಬಾ ನಾವು ಬೇರೆಯವರಿಗೆ ಹೇಗೆ ಅವರ ಮಾತೃ ಭಾಷೆ ಹೆಚ್ಚಾಗಿರುತ್ತೋ ಹಾಗೆ ನಮಗೆ ನಮ್ಮ ಮಾತೃ ಭಾಷೆ ಹೆಚ್ಚಾಗಿರಬೇಕು ಯಾರೇ ಆಗಲಿ ನಾವು ಫಶ್ಟು ಹುಟ್ದಾಗ ಮಾತಾಡೋದು ನಮ್ಮಮ್ಮ ಹೇಳ್ಕೊಡೋದೇ ಆಗಿರುತ್ತೆ ಹಾಗೆ ನಮ್ಮ ಕರ್ನಾಟಕದಲ್ಲಿ ಬಂದರೆ ಕನ್ನಡ ಭಾಷೆಯೇ ನೆ ಮಾತೃ ಭಾಷೆ ಆಗಿದೆ ಆದರೆ ಈಗಿನ ಜನರೇಷನ್ ಮಕ್ಕಳು ನಮ್ಮ ಸಂಸ್ಕೃತಿ ಹಾಗೂ ನಮ್ಮ ಭಾಷೆನ ಮರೀತಾಯಿದ್ದಾರೆ ಇವಾಗ ನಮ್ಮ ಭಾರತ ದೇಶದ ಮಾತೃ ಭಾಷೆ ಮದರ್ ಟಂಗ್ ಅಂತ ಏನು ಹೇಳ್ತೀವಿ ಅದು ಹಿಂದಿ ಆಗಿದೆ ಹಿಂದಿ ಇರೋದ್ರಿಂದ ಅದಕ್ಕೂ ನಾವು ಕೊಡೊ ರೆಸ್ಪೆಕ್ಟನ್ನು ಕೊಡಬೇಕು ಆದರೆ ನಮ್ಮ ಭಾಷೆನಾ ಮರಿಬಾರದು ಇವಾಗ ಏನಾಗಿಬಿಟ್ಟಿದೆ ಅಂದ್ರೆ ಈ ಜನರೇಷನಲ್ಲಿ ಆ ಹಿಂದಿ ಇಂಗ್ಲಿಷ್ ಹೊರದೇಶ ಭಾಷೆ ಮತ್ತು ಹೊರ ರಾಷ್ಟ್ರದ ಭಾಷೆ ಹೆಚ್ಚಾಗಿದೆ ನಮ್ಮ ರಾಜ್ಯದ ಭಾಷೆ ಬಳಸೋದೆ ಕಮ್ಮಿ ಆಗಿದೆ ಯಾಕೆಂತ ಗೊತ್ತಿಲ್ಲ ಮೆ ಬಿ ಓ ಫ್ಯಾಷನ್ ಅಂತ ಇರಬಹುದೇನೊ ನನಗೆ ಅದು ಗೊತ್ತಿಲ್ಲ ಬಟ್ ತುಂಬ ಪ್ರಭಾವ ಬೀಳ್ತಿದೆ ನಮ್ಮ ಭಾಷೆ ಮತ್ತೆ ಸಂಸ್ಕೃತಿ ಮೇಲೆ ನಮ್ಮ ಸಂಸ್ಕೃತಿನ ಹೇಗೆ ನಾವು ಬೇರೆವ್ರಿಗೆ ಅವ್ರ ಸಂಸ್ಕೃತಿನ ರೆಸ್ಪೆಕ್ಟ್ ಮಾಡ್ತೀವೋ ಹಾಗೆ ಅವರು ನಮ್ಮ ಸಂಸ್ಕೃತಿನ ರೆಸ್ಪೆಕ್ಟ್ ಮಾಡೋ ಥರ ಆಗಬೇಕು ಹಾಗೆ ನಮ್ಮ ಸಂಸ್ಕೃತಿನ ಬೆಳೆಸ್ಕೊಂಡು ಹೋಗೋ ಅವಶ ಯಾ ಬೆಳೆಸ್ಕೊಂಡು ಹೋಗೋ ಸಾಮರ್ಥ್ಯವೂ ನಮ್ಮಲ್ಲೇ ಇರುತ್ತೆ ಆದರೆ ನಾವೇನು ಮಾಡ್ತೀವಿ ಅಂದರೆ ಬೇರೆ ಸಂಸ್ಕೃತಿಗೆ ಅಟ್ರ್ಯಾಕ್ಟ್ ಆಗ್ತೀವಿ ಬಟ್ ಬೇರೆಯವ್ರನ್ನು ನಮ್ಮ ಸಂಸ್ಕೃತಿ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋಕ್ಕೇನೂ ಟ್ರೈ ಮಾಡೋಲ್ಲ ನಮ್ಮಲ್ಲಿ ತುಂಬ ರೀತಿಯಾದ ಸಂಸ್ಕೃತಿಗಳಿದ್ದಾವೆ ಬಟ್ ಅವ್ರಿಗೆ ನಾವು ಯಾರಿಗು ಹೇಳಿಕೊಡೊಲ್ಲ ಈಗಿನ ಜನರೇಷನ್ ಮಕ್ಳುಗಳು ನಮ್ಮ ಸಂಸ್ಕೃತಿನ ಮರೆತಿದ್ದಾರೆ ಅಂತಲೇ ಹೇಳಬೋದು ಅವ್ರು ಆ ಬಟ್ಟೆ ತೊಡೊ ಬಟ್ಟೆಲಾಗಿರಬಹುದು ಸ್ಟೈಲಲ್ಲಿ ಆಗಿರಬಹುದು ಮೇಕಪ್ಪಲಾಗಿರಬೋದು ಎಲ್ಲದ್ರಲ್ಲೂ ಸಹ ಒಂದು ಬಿಂದಿ ಕೂಡ ಇಡೋಲ್ಲ ಕುಂಕುಮ ಇಡೋದೆ ನಮ್ಮ ಸಂಸ್ಕೃತಿ ನನಗೆ ತಿಳಿದಮಟ್ಟಿಗೆ ಆರೆ ಈಗಿನ ಕಾಲದಲ್ಲಿ ದೇವಸ್ಥಾನ್ದಲ್ಲಿ ಹೋದಾಗ ಇಟ್ಕೊಳ್ಳೋದು ಬಿಟ್ರೆ ಯಾವಾಗಲು ಹೆಣ್ಣಮಕ್ಳು ಕುಂಕುಮ ಇಡೋಲ್ಲ ಮತ್ತೆ ನಮ್ಮ ಸಂಸ್ಕೃತಿ ಬಟ್ಟೆ ಬಂದ್ಬಿಟು ಸ್ಯಾರಿ ಒರ್ ಸ್ಯಾರಿಯೇ ಚೂಡಿದಾರು ಬರೋದಿಲ್ಲ ಸ್ಯಾರಿಯೇ ಆದರೆ ಇವಾಗ ಫ್ಯಾಷನ್ಗೆ ಅದು ಸ್ಯಾಡೀ ಉಡ್ತಾರೇನೊ ತುಂಬ ಸ್ಯಾರಿ ಉಡೋದು ಸೀರೆ ಉಡೋದೂ ಕೂಡ ಕಮ್ಮಿಆಗಿದೆ ಯಾಕೆಂತಲೂ ಗೊತ್ತಿಲ್ಲ ನಮ್ಮ ಸಂಸ್ಕೃತಿ ನಮ್ಮ ಹಕ್ಕು ಹಾಗೆ ನಮ್ಮ ಸಂಸ್ಕೃತಿ ಉಳಿವಿಕೆಯೂ ನಮ್ಮ ಕೈಯಲ್ಲೇ ಇರುತ್ತೆ ನಾವು ಹೇಗೆ ಬೇರೆಯವ್ರ ಸಂಸ್ಕೃತಿನ ನೋಡಿ ಖುಷಿ ಪಡ್ತೀವೋ ಹಾಗೆ ನಮ್ಮ ಸಂಸ್ಕೃತಿನು ನೋಡಿ ಇನ್ನೊಬ್ರಿಗೆ ಹೇಳ್ಕೊಟ್ಟು ನಮ್ಮ ಸಂಸ್ಕೃತಿನ ಹಬ್ಬಿಸಬೇಕಾಗಿರೋದು ನಮ್ಮ ಕೈಯಲ್ಲಿದೆ ಸೊ ಇದು ನಮ್ಮ ಕನ್ನಡಿಗರ ಮೊದಲ ತಪ್ಪು ನಾವು ಇನ್ನೊಬ್ರಿಗೆ ಹೇಳ್ಕೊಡಬೇಕು ಹೀಗೆ ನಮ್ಮ ಸಂಸ್ಕೃತಿ ಹೀಗಿದೆ ಹಾಗಿದೆ ಹೊರಗೆ ದೇಶದಿಂದ ಬಂದು ವ್ಯಾಪಾರ ಮಾಡೋಕ್ಕೆಂತ ಕರ್ನಾಟಕಕ್ಕೆ ಬರ್ತಾರೆ ಅವ್ರು ನಮ್ಮ ಭಾಷೆ ಕಲಿಯೋಲ್ಲ ಅವರು ಅವ್ರ ಭಾಷೆನ ನಾವು ಕಲ್ತು ಬಿಡ್ತೀವಿ ಅದು ಯಾಕೆ ಅಂತ ಇಲ್ಲಿವರೆಗೂ ಗೊತ್ತಾಗಿಲ್ಲ ಅವರಿಗು ನಮ್ಮ ಭಾಷೆ ಹೇಳ್ಕೊಡೋಣ ನಮ್ಮ ಸಂಸ್ಕೃತಿನ ಬೆಳೆಸೋಣ ನಮ್ಮ ಹೇಗೆ ಬೇರೆ ಸಂಸ್ಕೃತಿಗಳು ಬೆಳಿತಾ ಇದೆಯೋ ಆವಾಗ ಹಿಂದಿ ಆಗಿರಬೌದು ಮಹಾರಾಷ್ಟ್ರ ಕಡೆ ಎಲ್ಲ ತುಂಬ ಅವ್ರ ಕಲ್ಚರ್ನ ಅವ್ರು ಬಿಟ್ಟೇ ಕೊಡೋಲ್ಲ ತುಂಬ ಚೆನ್ನಾಗಿ ಮಾಡ್ಕೋಳ್ತ ಹೋಗ್ತಾರೆ ಬಟ್ ಕರ್ನಾಟಕದಲ್ಲಿ ಹಾಗಲ್ಲ ನಾವೇ ಬೇರೆಯರ ಕಲ್ಚರ್ನ ಮಾಡ್ತಾಯಿದ್ದೀವಿ ಅಂತ ನನ್ಗೆ ಅನ್ಸುತ್ತೆ ನಮ್ಮ ಸಂಸ್ಕೃತಿ ಉಳಿಸೋದು ಬೆಳೆಸೋದು ನಮ್ಮ ಕರ್ನಾಟಕದಲ್ಲಿರೋ ಕನ್ನಡಿಗರ ಹಕ್ಕು ಹಾಗೇ ಜವಾಬ್ದಾರಿ ಈಗ ಮುಂದೆ ನಮ್ಮ ಭಾಷೆನ ಸಂಸ್ಕೃತಿನ ಬೆಳೆಸೋಣ ಉಳಿಸೋಣ ಅಂತ ಹೇಳೋದು ಹೇಳ್ತಾ ನನ್ನ ಮಾತು ನನ್ನ ಅಭಿಪ್ರಾಯನ ತಿಳಿಸ್ತೀನಿ